ಭವ್ಯ ಮೇಡಮ್ ಅವರ ಮಾತಾಡ್ತಿರೋದು ನಾವೂ ಈ ಥರ ಮೊಗರಳ್ಳಿ ಮಂಟೆ ಅನ್ನೋ ಗ್ರಾಮ್ದಲ್ಲಿ ಇದ್ದಿವಿ ಇಲ್ಲಿ ನಮಗೆ ಯಾವ ವ್ಯವಸ್ಥೆ ಸರಿಯಾಗಿಲ್ಲ ಮೇಡಮ್

ಅನ್ ಏನು ಮೇಡಮ್ ಮಂಡ್ಯ ಡಿಸ್ಟಿಕು ಶ್ರೀರಂಗಪಟ್ಟಣ ತಾಲೂಕು ಶ್ರೀರಂಗ ಪಟ್ಟಣ ತಾಲೂಕಲ್ಲಿ ಮೊಗರಳ್ಳಿ ಮಂಟೆ ಅನ್ನೋ ಗ್ರಾಮ್ದಲ್ಲಿ ಇದೀವಿ ಇಲ್ಲಿ ಏನಂತ ಅಂದರೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಏಕೆ ಮಾ ಫುಲ್ಲು ಯಾ ನಾವು ಗ್ರಾಮ ಪಂಚಾಯ್ತಿಲೆಲ ಕಂಪ್ಲೇಂಟ್ ಮಾಡಿದ್ವಿ ಹಳ್ಳಿವೂ ಮಾಡ್ತೀವಿ ಮಾಡ್ತೀವಿ ಅಂತ ಅನ್ಬುಟ್ಟು ಏನು ಮಾಡಲಿಲ್ಲ ಅದ್ರಿಂದ ಏನಾಗ್ತಿದೆ ಗಲೀಜೆಲ್ಲ ಅಲ್ಲೇ ಸ್ಟೋರ್ ಆಗ್ತಿರೋದ್ರಿಂದ ಅಕ್ಕ ಪಕ್ಕ ಮನೆಗೆ ಸೊಳ್ಳೆಗಳು ಜಾಸ್ತಿ ಆಗ್ತಾ ಆಗ್ತಾ ಚರಂಡಿಗಳಿಂದ ಮೊಟ್ಟೆ ಇಟ್ಟು ಜಾಸ್ತಿ ಆಗ್ತಾ ಡೆಂಗ್ಯೂ ಮಲೇರಿಯಾ ಈ ಥರ ಒಬ್ಬೊಬ್ರಿಗೆ ಆಗಿ ಬರ್ತಿದೆ ಈ ವ್ಯವಸ್ಥೆ ನೀವು ಸರ್ಯಾಗಿ ಮಾಡ್ಕೊಟ್ಟರೆ ಈ ಥರ ಯಾವುದೇ ಖಾಯಿಲೆಗಳು ನಮಗೆ ಬರೋಲ್ಲ ಮೇಡಮ್ ನಾನು ತುಂಬ ಸಲ ಕೇ ಶ್ರೀರಂಗ ಪಟ್ಟಣ ತಾಲೂಕ್ ಆಫೀಸಲ್ಲು ಹೇಳ್ದೆ ನಮ್ಮೂರು ಪಕ್ಕದ ತಾಲೂಕ್ ಆಫೀಸಲ್ಲು ಹೇಳ್ದೆ ಅವರು ಹ್ಞೂ ಹ್ಞೂ ಅಂತ ಅನ್ಕೊಂಡು ಒಬ್ಬರು ತಲೆ ಕೆಡಿಸ್ಕೊಳ್ಳಲಿಲ್ಲ ನಮ್ಮೂರಲ್ಲಿ ಒಬ್ಬರು ನಂಬರ್ ಕೊಟ್ಟರು ಕೋಮಲಾ ಅಂತ ಅವರು ನನ್ನ ನನ್ನ ಹೆಸ್ರ್ ಹೇಳಿ ಅವರು ಗೊತ್ತಿದೆ ಅಂತ ಅಂದರು ಅದಕ್ಕೆ ನಾನು ನಂಬರ್ ಇಟ್ಕೊಂಡು ನಿಮ್ಗೆ ಕಾಲ್ ಮಾಡಿದೆ ಅದಲ್ದೆ

ಹ್ಞೂ ಬೇಗ ಮಾಡಿಕೊಡಿ ಅದಲ್ದೇ ಲೈಟು ಬೀದಿಲಿ ಲೈಟ್ ಕರೆಂಟ್ ಕಂಬಗಳು ಇಲ್ಲ ನೈಟು ಕೆಲಸ ಮುಗಿಸ್ಕೊಂಡ್ ಓಡಾಡೋರು ಮಕ್ಳುಗಳು ಆಟ ಆಡೋರು ಸ್ಟೂಡೆಂಟ್ ಸ್ಕೂಲಿಂದ ಬರೋರು ಯಾರೇ ಓಡಾಡೋಕ್ಕೂ ಕಷ್ಟ ಆಗ್ತಿದೆ ಬೀದಿ ಲೈಟ್ಗಳು ಇಲ್ಲದೆ ಓದಬೇಕು ಅಂತಂದ್ರು ನೈಟ್ ಹೊತ್ತು ಕರೆಂಟ್ ತೆಗ್ದು ಬಿಡ್ತಾರೆ ಮಕ್ಕಳುಗಳು ಓದೋದಕ್ಕು ಕಷ್ಟ ಆಗ್ತಿದೆ ಎಗ್ಸಾಮ್ ಈ ಎಗ್ಸಾಮ್ ಇಟ್ಕೊಂಡು ಕ್ಯಾಂಡಲ್ ಹಚ್ಕೊಂಡ್ ಓದ್ತಿದಾರೆ ಅವ್ರುಗಳು ಈ ಥರ ಎಲ್ಲ ಆಗ್ದಿರೋಂಗೆ ನೀವು ಮಾಡಿ ಕೋ ಹಾಂ ನೀವು ಈ ಥರ ಹ್ಞೂ ನೀವು ಈ ಹ್ಞೂ ಮಕ್ಕಳ್ಗೂ ಕಷ್ಟ ಆಗಬಾರ್ದು ಮಕ್ಕಳುಗಳು ಓದಲಿ ಅಂತ ನಾವು ಕಷ್ಟ ಪಟ್ಟರೆ ಅವ್ರುಗಳು ಓದೋದಕ್ಕೆ ಕಷ್ಟ ಪಡ್ತಿದ್ದಾರೆ ಹಿಂಗಲ್ಲ ಆಗೋದಕ್ಕೆ ಆಮೇಲೆ ಬಸ್ ವ್ಯವಸ್ಥೆ ಸಹ ಇರೋದಿಲ್ಲ ಏ ಯಾವಾಗಲೂ ಮಾರ್ನಿಂಗ್ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿಂತ್ಕೊಂಡು ಏಳು ವ ಏಳು ಗಂಟೆಗೆ ಬಂದಿದ್ರು ಒಂದು ಒಂಬತ್ತುವರೆ ಒಂಬತ್ತು ಗಂಟೆಗೆ ಹಿಂಗ್ ಬರ್ತಿದೆ ನಾವು ಕೆಲ್ಸಕ್ಕೂ ಹೋಗೋದ್ ಹೆಂಗೆ ದುಡಿಯೋದು ಹೆಂಗೆ ಬಸ್ ಇಲ್ಲದೆ ಬಸ್ ವ್ಯವಸ್ಥೆ ಅದೆಲ್ಲ ನಮ್ಗೆ ಹಾಂ ಅದೆಲ್ಲಾ ಮಾಡಿಕೊಡಿ

ಮತ್ತು ಕ ಹಾಂ ಮಂಟಿ ಮೊಗರಹಳ್ಳಿ ಅಂತ ಹ್ಞೂ ಹೌದು ಮೇಡಮ್ ಇಲ್ಲ ಈ ಥರ ಎಲ್ಲ ಏನು ಆಗದೇ ಇರೋ ಹಂಗ್ ನೋಡ್ಕೊಳಿ ನಾವು ಎಲ್ಲಾರು ಹತ್ರಾ ಹೇಳಿ ಹೇಳಿ ಸಾಕಾಗಿಬಿಟ್ಟಿದೆ ಅದ್ಕೆ ನಿಮಗೆ ಹ್ಞೂ ಬೇಗ ಪ್ಲೀಸ್ ಬೇಗ ನೋಡಿ ಮಾಡಿಕೊಡಿ ಮೇಡಮ್ ಯಾಕಂದರೆ ನಮ್ಮ ಊರಲ್ಲಿ ಈಗ ಜನಗಳು ಕಷ್ಟ ಪಡಬಾರ್ದು ಆ ನೋವು ನಮ್ಗೆ ಏನಂತ ಗೊತ್ತು ಈ ಸರ್ಕಾರದಲ್ಲಿ ಇದ್ಕೊಂಡು ಮನೇಗೆ ಕೂತ್ಕೊಂಡು ತಿನ್ಕೊಂಡು ಇದ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಬಂದು ನೀವು ಏರಿಯಾದಲ್ಲಿ ಹೇಗಿದೆ ಯಾರು ಹೆಂಗ್ ಕಷ್ಟ ಪಡ್ತಿದೆ ಹಾಂ ಚರ್ಮ ಹ್ಞೂ ಚರಂಡಿ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಅದೆಲ್ಲ ಮಾಡಿಕೊಡಿ ಏನಂದ್ರೂ ಏನು ಇಲ್ಲ ನಮ್ಮೋರು ಸೊಸೈಟೀಲು ಅಷ್ಟೇ ಅಕ್ಕಿ ಅಂತೂ ಸರ್ಯಾಗಿ ಹಾಕೋದಿಲ್ಲ ಈಗ ಅಂತೂ ಸಾ ಅಕ್ಕಿ ಸ್ವಲ್ಪ್ ಸ್ವಲ್ಪ ಕೊಡ್ತಿದ್ದಾರೆ ಅದಕ್ಕೆ ಕಾಸು ಕೊಡ್ತೀನಿ ಕಾಸು ಹಾಕಿದ್ದೀನಿ ಅಂತ ಅಂತಾರೆ ಯಾವ ಕೇಳಿದ್ರೆ ಯಾವ ಕಾಸೂ ಬಂದಿಲ್ಲ ಏನು ಬಂದಿಲ್ಲ ಎಂಥದ್ದು ಇಲ್ಲ ಅಂತ ಬ್ಯಾಂಕ್ ಅಲ್ಲಿ ಹೇಳ್ತಾರೆ ನಾವ್ಗಳು ಇಲ್ಲಿ ಹೊಟ್ಟೆ ಪಾಡಿಗೆ ಈ ಕಡೆ ಸೊಸೈಟಿಯಿಂದ ಕೊಟ್ಟು ಅನ್ನನೂ ತಿನ್ನೊಂಗ್ ಆಯ್ತಿಲ್ಲ ಆ ಕಡೆ ಅವ್ರು ಕೊಟ್ಟಿದ್ದು ಹಣ ಹಣದಿಂದ ಅನ್ನ ತಿನ್ನೋ ಹಂಗು ಆಯ್ತಿಲ್ಲ ಕಷ್ಟ ಆಗ್ತಿದೆ ತಿನ್ನೊದಕ್ಕೂ ಸಹ ಸೊಸೈಟಿ ಹ್ಞೂ ಸೊಸೈಟಿಲಿ ಅದನ್ನು ಅಕ್ಕಿ ಸರ್ಯಾಗಿ ಕೊಡೋದಿಲ್ಲ ಈಗ ಎಲ್ಲದ್ರಲ್ಲೂ ಪ್ರಾಬ್ಲಮ್ ಆಗ್ತಿದೆ ನಾವು ಏನು ಮಾಡೋದು ಇದೆಲ್ಲ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಸರೀನಾ ಓಕೆ ಮೇಡಮ್ ಹೆಂಗೋ ನೀವು ನನ್ನ ಮಾತು ಕೇಳಿದಕ್ಕೆ ತುಂಬ ಧನ್ಯವಾದಗಳು ಈಗ ಬೇಗ ಮಾಡಿಕೊಡಿ ಮೇಡಮ್ ಇಲ್ಲಂದ್ರೆ ನಾನು ಮತ್ತು ಕಾಲ್ ಮಾಡಬೇಕಾಗುತ್ತೆ

ಹಾಂ ಓಕೆ ಮೇಡಮ್